ನನಗೆ ಉದ್ಯೋಗ ಸಿಕ್ಕದಂದರೆ ಇನ್ನೇನು ಮಾಡ್ಬೇಕು ಅಂದ್ಕೊಂಡ್ನಿ ಅಂದ್ರೆ ಈಗಿನ್ನೂ ಮೊದಲೇ ಚೆಂದ ಓದೀನಲ್ಲ ಮೊದ್ಲೇ ಡಿಪ್ಲೊಮ ಇಂಜಿನಿಯರಿಂಗ್ ಮುಗ್ಸೀನಿ ಸ್ಟಾಟಿಂಗ ಕೆಲಸ ಸಿಕ್ಕಿತಂದ್ರ್ ಏನು ಸಣ್ಣ ಪೋಸ್ಟೇ ಸಿಗ್ತದೆ ಅದು ನ ಸಡನ್ನಾಗಿ ಹೈ ಪೋಸ್ಟ್ ನಂಗೆ ತೋರಿಸೋ ಸಿಗೋಲ್ಲ ಸಿಗ್ಬೇಕಂದರೂ ಸಣ್ಣ ಪೋಸ್ಟ್ ಸಿಕ್ಕಾಗ ಇಷ್ಟಿಲ್ಲ ಇಷ್ಟು ಅಂತ ಹೇಳ್ತಾರೆ ಅಂದರೆ ಸ್ಟಾರ್ಟಿಂಗಿ ಹಿಂಗಿಂಗೆ ಇರ್ತದೆ ರೂಲ್ಸ್ ಆ್ಯಂಡ್ ರೇಗ್ಯುಲೇಶನ್ಸ ಅದಕ್ಕೆ ನಾನು ಅಜ್ಜೆಶ್ಟ್ ಆಗ್ಬೇಕಾಗ್ತದ ಆಮೇಲೆ ಅವ್ರೂ ಅಜೆಶ್ಟ್ ಇದು ಆಗ್ತಾರೆ ಮಾಡ್ತಾ ಮಾಡ್ತಾ ಹಾಗೆ ನನ್ನ ಪ್ರಮೋಷನ್ ಆಗ್ತಾ ಅಂದ್ರೆ ಕೆ ಫಸ್ಟು ಸಣ್ಣ ಇದ್ರೊಳಗೆ ಇರ್ತದಲ್ಲ ಪೋಸ್ಟೊಳಗೆ ಆಮ್ಯಾಲ್ ಸೀದಾ ಮ್ಯಾನೇಜರಾಗಿ ನನಗೆ ಪ್ರಮೋಟ್ ಆಗ್ತದೆ ಪ್ರಮೋಟ್ ಆಗೋದ್ ತಡ ಇಲ್ಲ ಕಂಪ್ನಿದವ್ರು ಹಂಗ್ ಈ ಈ ಥರ ನೋಡ್ಕೋಬೇಕು ಹಂಗೆ ಅಂತ ನಮ್ದು ಕೆಲವೊಂದು ಆಸೆಗಳು ಅಂದರೆ ಪಗಾರನೂ ಹಚ್ಚಿಗೆ ಕೊಡ್ತಾರೆ ಆಗ ಅಂದರೆ ನಲ್ವತ್ತರಿಂದ ಐವತ್ತು ಸಾವಿರ ಮ್ಯಾನೇಜರ್ ಆಗಿ ವರ್ಕ್ ಮಾಡುತ್ತಂದ್ರ ಅವಾಗ ನಾನು ಅನ್ಕೊಂಡೆ ನಮ್ಮ ಅಪ್ಪ ಅಮ್ಮಂಗೂ ಚೆನ್ನಾಗಿ ನೋಡ್ಕೋಬೇಕು ಇನ್ನು ನನ್ನ ತಮ್ಮನ್ನ ತಮ್ಮಂಗು ಚೆನ್ನಾಗಿ ಓದ್ಸ್ಬೇಕು ಮುಂದೆ ಅಂತ ಮತ್ತು ಏನಪ್ಪ ಅಂದ್ರೆ ನಮ್ಮದೇ ಆದಂಥ ಕೆಲವೊಂದು ಕನಸ್ಗಳು ಇರ್ತವೆ ನಾನು ಹಿಂಗೆ ಮನೆ ಕಟ್ಬೇಕು ಹೀಗಿರ್ಬೇಕು ನನ್ನ ನನ್ನ ಸಂಘಟರೆಲ್ಲ ದೋಸ್ತರು ಹೀಗರಾ ಅಂದ್ರೆ ಅವ್ರು ಹೇಗಂದ್ರೆ ದೊಡ್ಡ ದೊಡ್ಡ ಫ್ಯಾಮಿಲಿ ಮೆಂಬರ್ಸಂತ ಸ್ಟಾರ್ಟಿಂಗು ಅವರು ಅವರಿಗೆಲ್ಲ ಇವೆಲ್ಲ ಇದೇ ಇರಲ್ಲ ಕೆರಿಯರೂ ಹಿಂಗೆ ಹಿಂಗೆ ಇರ್ಬೇಕು ಮುಂದೆ ಕೆರಿಯರ್ನಾಗೆ ಹಂಗೆ ಹಿಂಗೆ ಅಂತ ನಮ್ಮದು ಮಿಡಲ್ ಕ್ಲಾಸವ್ರೇ ಯಾಕಂದ್ರೆ ನಮ್ಮದು ಡ್ರೀಮ್ಗಳು ಇರ್ತವೆ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಓದ್ಸಿರ್ತಾರೆ ನಮಗೆ ಅಲ್ಲಿಂದ ಇಲ್ಲಿಂದ ಸಾಲ ಸೂಲ ಮಾಡ್ಕೇಸಿ ಓದಿಸಿರ್ತಾರ ಹಂಗಾಗಿ ಕೇಸಿ ಏನಪ್ಪ ಅಂದ್ರೆ ಮುಂದೆ ನಾನು ಹೀಗೇ ಇರಬೇಕು ಹೀಗೇ ಮಾಡಬೇಕು ಅಂತ ನಮ್ಮದೇ ಆದಂಥ ಕೆಲವೊಂದು ಡ್ರೀಮ್ಸ್ಗಳು ಇರ್ತವೆ ಡ್ರೀಮ್ಸ್ಗಳತ್ತ ಈಗ ಹೇಗಪ್ಪ ಅಂದರೆ ನನಗೆ ಮುಂದೆ ಇನ್ನೂ ಹೆಚ್ಚಿಗೆ ಓದಬೇಕಿತ್ತು ಇದು ಆ ಡಿಪ್ಲೊಮ ಇಂಜಿನಿಯರಿಂಗ್ ಆದ ಮೇಲೆ ಮುಂದೆ ಇಂಜಿನೀರಿಂಗ್ ಮಾಡಿ ನಾನು ಡಬಲ್ ಡಿಗ್ರಿ ತೊಗೊಬೇಕು ಅಂತಿತ್ತು ನನ್ನದು ಬಟ್ ಅವಾಗ ಹೀಗೆಲ್ಲ ಆಗಿರಲಾರ್ದಕ್ಕೂ ನಮಗಾ ಕೆ ಕೆಲವೊಂದು ಆ ಕಾರಣಾಂತರ್ಗಳಿಂದ ಜಲ್ದಿ ಕೆಲ್ಸಕ್ಕೆ ಸೇರಬೇಕಾಗತ್ತೆ ಕೆಲ್ಸಕ್ಕೆ ಸೇರ್ದಾಗ ಏನಾಗ್ತದಪ್ಪ ಅಂದ್ರೆ ನೀವು ಪೋಶ್ಟ್ ಮೇಲೆ ಪೋಶ್ಟ್ ಪೋಶ್ಟ್ ಮೇಲೆ ಪೋಶ್ಟ್ ಹಾಕ್ಕೊಳ್ತ ಹೋದಂಗೆ ಒಂದು ದಿನ ಹೀಗೆ ಮ್ಯಾನೇಂಜರ್ ಆದೆ ಮ್ಯಾನೇಂಜರ್ ಆದ ಮೇಲೆ ಅದಕ್ಕ ಹೈ ಪೋಸ್ಟ್ ಸಿಕ್ಕಿದಂದ್ರ್ ಸಿ ಇ ಓ ಸಿ ಇ ಓ ಕಂಪ್ನೀದು ಕಂಪ್ನೀದು ಸಿಕ್ಕಾಗ ಅವ್ರು ಕಂಪ್ನಿ ಕಡೆಂದ ನಮಗ್ ಕಾರ್ ಅಂಥದು ಎಲ್ಲ ಕೊಡ್ತಾರೆ ಬಂಗಲೆ ಅದು ಕೊಟ್ಟಾಗ ಕೊಟ್ಟಾಗ ನಾವೂ ಅವಾಗ ಎಲ್ಲರೂ ನಾಲ್ಕು ಜನರಲ್ಲಿ ಏನಪ್ಪ ಅಂದರೆ ಒಂದು ಸ್ಟೇಜಿಗೆ ಬಂದಿರ್ತೀವಿ ಅಂದರೆ ನಾಲ್ಕು ಜನ ಅಂದರೆ ನಮ್ಮ ಸುತ್ತಮುತ್ತ ಇರೋರು ಅವ್ರ್ ಜೊತೆ ಬಂದಾಗ ನಮ್ಮ ನಮ್ಮದು ಹೌದ್ ನಮ್ಮ ಅಪ್ಪ ಅಮ್ಮನೂ ಅವಾಗ ಕನ್ಸು ಕಂಡ್ಕೊಂದಿರ್ತಾರ ನನ್ನ ಮಗ್ನಿಗೆ ಮುಂದಿನ ಲೈಫ್ನಾಗೆ ಹಿಂಗೆ ಇಡಬೇಕು ಹಂಗೆ ಮಾಡಬೇಕು ಅಂತ ಅವಾಗ ಲಗ್ನ ಮಾಡಿರ್ತಾರೆ ಲಗ್ನ ಮಾ ಲಗ್ನ ಮಾಡೋದ್ ತಡ ಇಲ್ಲ ಅನ್ ನನ್ಗೂ ಒಂದು ಆಸೆ ಹುಟ್ಟಿರ್ತದೆ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ತೊಗೊಂಡು ಕೇಸಿ ಹಿಂಗೆ ತಿರ್ಗಾಡಬೇಕು ಮಾಡಬೇಕು ಅಲ್ಲಿ ಇಲ್ಲಿ ಅಂದರೆ ಟ್ರಿಪ್ಗಳು ಕರಿಯರ್ನಲ್ಲಿ ಆ ಥರ ಇದ್ದಾಗ ಏನಪ್ಪ ಅಂದ್ರೆ ಎಲ್ಲ ಇದು ಮಾಡೋದ್ ತಡ ಇಲ್ಲ ತಿರ್ಗಾಡ್ತೀವ್ ಎಲ್ಲ ಮಾಡ್ತೀವಿ ಎಲ್ಲ ಅಂದರೆ ಡ್ರೀಮ್ಸೆಲ್ಲ ಫುಲ್ಫಿಲ್ ಮಾಡ್ಕೋತೀವಿ ಅಂದರೆ ನಾಲ್ಕು ಜನರಲ್ಲಿ ಕ ಕಾ ಹೇಳ್ತಿದ್ದರು ನೀನು ಏನು ಮುಂದೆ ಬರೋಲ್ಲ ಏನಿಲ್ಲ ನೀನು ಹೀಗೆ ತಿರುಗ್ತಿ ಮಾಡ್ತಿ ನಿಂಗೆ ಕೆಲಸ ಎಲ್ಲ ಸಿಗಲ್ಲ ಅಂತ ಸಿಕ್ಕಿತು ಸಿಕ್ಕಾಗ ನಾವೆಲ್ಲ ಈ ಥರ ಇದ್ವಿ ಅಂತ ಏನಪ್ಪ ಅಂದ್ರೆ ನಾವೂ ಕೆಲಸ ಈ ಥರ ಮಾಡ್ತೀವಿ ಈ ಥರ ನಮ್ಮದು ಹಿಂಗೆ ಇರ್ತದೆ ಮುಂದೆ ಅಂತ ನಾಲ್ಕು ಮಂದಿಗೆ ಇದು ಮಾಡೋದ್ ಸಲೆಕೇ